ಹದಿನಾರು ಫೆಬ್ರವರಿ ಎರಡು ಸಾವಿರ ಹತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೆರಡು ಹದಿನೆಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ಮೂರು ಹನ್ನೊಂದು ಜ್ಯಾನ್ವರಿ ಎರಡು ಸಾವಿರ ಹದಿಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ಮೂರು